ಅಯ್ಯ ಬರ್ರೀ ಬರ್ರೀ ಬರ್ರೀ ಬರ್ರೀ ಅಪ್ರೂಪದ ವ್ಯಕ್ತಿ ಬರ್ರೀ ಬರ್ರೀ ಬರ್ರೀ ಊಟದ ಟೈಮ್ನು ಆಗ್ಯದ ಚಲೋನ ಆತು ಎಲ್ಲಾ ಅಡಿಗೆ ರೆಡಿ ಅದ ನಂದು ಒಂದು ಸ್ವೀಟ್ ಒಂದು ಮಾಡ್ತೇನೆ ಅಷ್ಟೇ ಬಂದಿರಿ ಅಪರೂಪಕ್ಕ ಆಯ್ತು ಆಯ್ತು ಆಯ್ತು ಕಾಲು ತೊಳ್ಕೊಂಬರ್ರೀ ಎಲ್ಲ ಫ್ರೆಶ್ ಆಗ್ರಿ ಅಷ್ಟೊತ್ತಿಗೆ ನಾನು ಒಂದು ಜಟೀತಿ ಅಂದ್ರ ಅಗ್ದಿ ಲಘೂನನ ಒಂದು ಕ್ಷೀರ ಖೀರು ಮಾಡ್ಬಿಡ್ತೇನೆ ಹಾಲವ ಶಾವ್ಗ್ಯವ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಮಾಡ್ಬಿಟ್ಟೆ ಅಂದ್ರ ಮುಗದಾ ಹೋತು ತುಪ್ದಾಗ ಹಾಕಿ ಕ ಅದನ್ನ ಮಾಡಿ ಹುರಿದು ಹಾಲು ಕುದಸ್ಲಿಕ್ಕೆ ಇಟ್ಟೀನಿ ಹಾಲ್ನಾಗ ಹಾಕಿದಕ್ಕಿನ ಸಕ್ಕರೆ ಹಾಕಿದಕ್ಕಿನವ ಗ್ವಾಡಂಬಿ ದ್ರಾಕ್ಷಿ ಮನೂಕ ಎಲ್ಲ ಹಾಕಿ ಕೊಟ್ಬಿಟ್ಟೆ ಅಂದಂದ್ರ ಮುಗೀತು ಹಾಂ ಬರ್ರೀಪ್ಪ ಎಲ್ಲಾರು ಬರ್ರೀ ಊಟಕ್ಕೆ ಬರ್ರೀ ಊಟದ ತಾಟಾ ಹಾಕ್ರಿ ತಾಟ ಹಾಕ್ಬೇಕು ಆದಾಗ ನೋಡ್ರಿ ಚಂದಾಗಿ ಬಡಸ್ರಿ ತಾಟಲ್ಲ ವರ್ಸಿರೊದಿಲ್ಲೊ ಚಂದಾಗೆ ಇಡ್ರಿ ನೀವೆಲ್ಲ ಸಣ್ಣ ಹುಡುಗರು ಈ ಕೆಲಸ ಮಾಡಬೇಕು ತಾಟ ಇಡೋದು ಬಡ್ಸೋದು ಎಲ್ಲ ನೀವು ಮಾಡಬೇಕು ಮೊದಲು ಉಪ್ಪು ಹಾಕ್ರಿ ಉಪ್ಪು ಹಾಕಿದ್ಮೇಲೆ ಚಟ್ನಿ ಹಾಕ್ರಿ ಆಮೇಲೆ ಉಪ್ಪಿನಕಾಯಿ ಅದ್ರ ಬಾಜುಕ ಆಮೇಲೆ ಕೋಸಂಬರಿ ಮಾಡೇನಿ ಕೋಸಂಬರಿ ತೊಗೊಂಡ್ಬರ್ರೀ ಹಾಕ್ರಿ ನಾನು ಎಲ್ಲ ಹೇಳ್ತೆನಂತ ನನ್ಗ ಬಡಿಸ್ಲಿಕ್ಕೆ ಆಗುದಿಲ್ಲ ಬಗ್ಗಿ ನೀವೆಲ್ಲ ಮಾಡ್ಕೋತ ಹೋಗ್ರಿ ಏನು ಆಮೇಲೆ ಸರಿ ಸರಿ ಹಿಂಗಾದ್ರ್ ನಾನೀಗ ಏನು ಮಾಡಬೇಕು ಅಂತಂದ್ರ ಸಾರು ಬಟ್ಲಕ್ಕೆ ಹಾಕ್ರಿ ಆಮೇಲೆ ಬಿಸಿ ಬಿಸಿ ಚಪಾತಿ ಮಾಡಿಟ್ಟೇನಿ ಅಲ್ಲೆ ಆ ಚಪಾತಿ ಎರೆಡು ಎರೆಡು ಹಾಕ್ರಿ ತುಪ್ಪ ಹಾಕ್ರೀ ಆಮೇಲೆ ಬದ್ನಿಕಾಯಿ ಪಲ್ಯ ಅದ ಬದ್ನಿಕಾಯಿ ಪಲ್ಯ ಹಚ್ರೀ ಮಾ ಮ ಹೆಂಗಂದ್ರ ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ನಮ್ಮೂರಿಂದ ಅಗ್ದಿ ಶ್ರೇಷ್ಠದ ಎಣ್ಣೆಗಾಯಿ ಬ ನೀವೇನು ಬರ್ತಿರಂತ ಗ್ವತ್ತಿತ್ತೊ ಏನೋ ಮನಸ್ನ್ಯಾಗ ಮಾಡ್ಬಿಟ್ಟಿದ್ದೆ ನೋಡ್ರಿಪ್ಪ ಇವತ್ತು ನಿಮ್ದ ನಶಿಪದಾದ ದಾನೆ ದಾನೆ ಪ ಯಾರ್ ಖಾನೆ ವಾಲೋಂಕ ನಾಮ್ ಲಿಖಾ ಜಾತಾ ಹೆ ಅಂತ ಹೇಳ್ತಾರೆ ಹಾಗಾ ಬಂದೇ ಬಿಟ್ಟಿರಿ ಛಲೊ ಆತು ತಗೊಳ್ರಿ ಸವ್ಕಾಶ ಊಟ ಮಾಡ್ರಿ ಅಷ್ಟೆ ಎಲ್ಲಾ ಹೇಗದ ಹೇಗದ ನಿಮ್ಮ ರುಚಿ ಗೊತ್ತಿಲ್ಲ ನನಗೆ ಆದರೂ ನಾನು ಮಾಡ್ದಂಗೆ ಬಂದಿರಿ ಭಾಳ ಖುಷಿ ಆತು ಇವತ್ತು ಎಲ್ಲಾರು ಕೂತು ಊಟ ಮಾಡ್ದಂಗಾತು ಬಡಸ್ರಿಪ್ಪಾ ಖೀರು ಆಗ್ಯಾದ ನೋಡ್ರಿ ಖೀರು ಬಟ್ಟಲ್ದಾಗ ಹಾಕಿ ಕೊಡ್ರಿ ಅವರಿಗೆ ಖೀರು ಎಲ್ಲಾರು ತಗೊಳ್ರಿ ಹೆಂಗೆ ಭಾಳ ಸಿ ಆತು ಏನು ಏನು ಮತ್ತು ಡಯಬಿಟಿಸ್ ಯಾರ್ರ ಇದ್ದಿರೇನು ಮತ್ತು ಇಲ್ಲಲ್ಲಾ ಡಯಬಿಟಿಸ್ ಇದ್ದವರಿಗೂನು ಏನು ಪ್ರಾಬ್ಲಮ್ ಆಗುದಿಲ್ಲ ಯಾಕಂದರೆ ನಬ್ ನಮ್ಮ ಮನ್ಯಾಗ ಸಿಹಿ ಬಹಳ ಕಡಿಮೆ ತಿಂತಾರೆ ರೀ ಹಿಂಗಾಯ್ ನಾ ಸಿಹಿ ಕಡ್ಮಿನೆ ಹಾಕಿರ್ತೇನಿ ಬಹಳ ಹಾಕಿರುದಿಲ್ಲ ಸೋ ಹಾ ಚಲೊ ಆಗಿದ್ರ ಹಂಗಾದ್ರ ಅಡೀಲ್ರಪ್ಪ ನೀವು ಛಲೋ ಆಗ್ಯಾದ ಅಂದ್ರ ನಮ್ಗ ಖುಷಿ ಆಗ್ತದ ನಮ್ಗ ಊಟ ಮಾಡ್ದಂಗೆ ಆಗ್ತದ ಮತ್ತೇನಿಲ್ಲ ಈಗ ಬಿಸಿ ಬಿಸಿ ಅನ್ನದ ಚಪಾತಿ ಅತು ಇನ್ನೊಂದು ಚಪಾತಿ ಇನ್ನೊಂದು ಇನ್ನೊಂದು ಚಪಾತಿ ಕೇಳ್ಬಿಡ್ರಿ ಅವಿರಗೆ ಇಲ್ಲ ಎಲ್ಲಾ ನೋಡ್ರಿ ಚಪಾತಿ ಅನ್ನ ಸಾರು ಪಲ್ಲೆ ಚಟ್ನಿ ಕೋಸಂಬರಿ ಇವು ಎಲ್ಲನು ತಿನ್ನಬೇಕು ದಿನ ತಿಂದ್ರ ಎಲ್ಲ ವಿಟಮಿನ್ಸು ಸಿಗ್ತಾವ ನಮಗೆ ಆ ವಿಟಮಿನ್ ಸಿಗಂಗೆ ಇಲ್ಲ ಈಗಿನ ಹುಡುಗುರು ಯಾ ಪಲ್ಯನ ಬೇಡ ಈ ಪಲ್ಯ ಬೇಡ ಆ ಪಲ್ಯ ಬೇಡ ಅಂತ್ಹೇಳಿ ಮುರ್ಕ ಮಾಡ್ಕೊತಾ ಹೊಂಟು ಬಿಡ್ತಾರಾ ಹಂಗೆ ಆಗ್ಬಾರ್ದು ಎಲ್ಲ ಪಲ್ಯ ತಿನ್ಬೇಕು ಎಲ್ಲ ಪಲ್ಯ ತಿಂದಾಗ ವಿಟಮಿನ್ಸ್ ಎಲ್ಲ ಸಿಕ್ತಾವ ಎಲ್ಲ ವಿಟಮಿನ್ ಹೊಟ್ಯಾಗ ಹೋತು ಅಂದರೆ ಯಾವ ರೋಗನು ಬರುದಿಲ್ಲ ಅದಕ್ಕೆ ಏನು ಹೇಳ್ಯಾರಾ ಮೈ ತುಂಬ ಕೆಲಸ ಮಾಡ್ಬೇಕು ಬೆವ್ರು ಸುರ್ಸ್ಬೇಕು ಹೊಟ್ಟೆ ಹಸಿಬೇಕು ಹಂಗೆ ಆ ಹೊಟ್ಟೆ ಹಸದಾಗ ಏನು ಊಟ ಮಾಡ್ತಿರಲ್ಲಾ ಅದು ಭಾರಿ ಸ್ವಾದದ ಊಟ ಬೀಳತ್ತೆ ಆಗ್ತದ ಹಂಗೆ ಊಟ ಯಾರು ಮಾಡ್ತರಾ ಅವರು ನಿದ್ದೆ ಸಂಪಾಗ ಮಾಡ್ತಾರೆ ನಿದ್ದೆ ಯಾರು ಕರೆಕ್ಟ್ ಮಾಡ್ತರೆ ಅವರಿಗೆ ಯಾವ ರೋಗನು ಬರಂಗಿಲ್ಲ ಅದಕ್ಕ ಊಟ ಬಲ್ಲವನಿಗೆ ರೋಗವಿಲ್ಲಾ ಅಂತನೇ ಮಾಡಿದ್ದು ನಮ್ಮ ಪೂರ್ವಜರು ಈ ಥರ ನೀವು ಏನು ಮಾಡಬೇಕು ಅಂದ್ರ ಊಟ ಸರಿಯಾಗಿ ಮಾಡ್ಲಿಕ್ ಕಲಿಬೇಕು ನಾ ಪ್ರತಿದಿವ್ಸ ಇದನ್ನೇ ಹೇಳ್ತೇನೆ ನೋಡ್ರಪ ನನ್ನ ಮೊಮ್ಮಪ್ಪಗ್ ಮೊಮ್ಮಕ್ಳಗು ಅದನ್ನೆ ಹೇಳ್ತೆನೀ ಮಕ್ಕಳಿಗೂ ಅದನ್ನೇ ಹೇಳ್ತೆನಿ ಕಿಟಿ ಕಿಟಿ ಅಂತಾರೆ ರೀ ಅವರು ಅಂದ್ವಲ್ರಕ್ಕ ನನ್ನ ಮಾತು ಕಿಟಿ ಕಿಟಿ ಅಂತರ ತಿಂತಾರಲ್ಲ ಅದರ ಆಗಲಿ ಅಂತ ತಿಳ್ಕೊಂಡು ದಿನ ಅದನ್ನೆ ಹೇಳ್ಕೊತಾ ಹೋಗಿರ್ತೇನಿ ನಮ್ಮ ಹುಡುಗ ಹಾಗಿಲ್ರಿ ನಮ್ಮ ನಿದೀಶ್ ಇದ್ದಾನೆ ನೋಡ್ರಿ ಎಲ್ಲ ಪಲ್ಯೆ ತಿಂತಾನೆ ಅವ ಭಾರಿ ಖುಷಿ ಆಗ್ತದ ಅವಂಗ ಮಾಡಿ ಹಾಕಲಿಕ್ಕೆ ಅವ ನಾಳಿಂದು ಏನು ಮಾಡಬೇಕು ಅನ್ನೊದುನ್ನ ಇವತ್ತೇ ಹೇಳ್ಬಿಟ್ಟಿರ್ತಾನ ಹೀಗಾಗಿ ನಾನು ಕಾಯಿ ಪಲ್ಯದಾಕಿಗು ಹೇಳಿಟ್ಟಿರ್ತೆನಿ ಇದನ್ನ ತಗೊಂಬರುವ ಅದನ್ನ ತಗೊಂಬರುವ ಅಂತೇಳಿ ಅದರ ತಕ್ಕಂಗೆ ಅವ ಏನು ಮೆನ್ಯುಗು ಹೇಳಿರ್ತನೆ ಫೊರ್ಮಯಿಶ್ ಏನು ಮಾಡಿರ್ತನ ಅದನ ಮುಂದಿನ ದಿವಸ ರೆಡಿ ಆಗಿರ್ತದ ಡಬ್ಬಿಗು ಅದ ಅವ್ನ ಶಾಲಿಗೆ ಹೋಗ್ಬಕಾದ್ರ್ ಹೇಳಿರ್ತಾನೆ ಅವ ಇಂಥ ಪಲ್ಯ ಹಾಕು ಹಿಂಗೆ ಹಾಕು ಅಂತ ಅದ ರೀತಿನ ಮಾಡ್ಕೊಟ್ಟಿರ್ತೇನಿ ಹೀಗಾಗಿ ಅವ ಊಟಕ್ಕೆ ಯಾವ ತಕರಾರು ಇಲ್ಲ ರೀ ಎಲ್ಲಾರು ಬೈತರೆ ಅವು ಮಕ್ಕಳಿಗೆ ಊಟ ಮಾಡಿ ಊಟ ಮಾಡಿ ಅಂತ ನಾ ಹಂಗೆ ಕಲ್ಸಿಲ್ರಿಪ್ಪ ನಾ ಐದು ತಿಂಗ್ಳಿಗೆನ ಉಟ ಹಚ್ಬಿಟ್ಟೆನಿ ಆ ಹುಡ್ಗುಗ ಹಿಂಗಾಗಿ ಎಲ್ಲ ಊಟನು ಮಾಡ್ತಾನೆ ಅವ ಖಾರನು ತಿಂತಾನ ಸಿಹಿನು ತಿಂತಾನ ಮತ್ತು ಕಷಾಯನು ಕುಡಿತಾನೆ ಆರಾಮಿಲ್ಪ ಕಷಾಯ ಬಾ ಅಂತಂದ್ರ ಕಷಾಯನು ಕುಡಿತಾನೆ ಹಂಗೆ ನನ್ನ ಮಕ್ಳನ್ನ ಬೆಳಸಕತ್ಯನ ನೋಡ್ರಪ್ಪ ನೀವು ಹಂಗೆ ಮಾಡ್ರ್ಯಾ ಮತ್ತೆ ಯಾಕಂದ್ರೆ ನಾವು ಏನು ಮನೆ ಒಳಗೆ ಆಹಾರ ಫ್ರೆಶ್ ಮಾಡಿ ತಿಂತೆವಲ್ಲ ಅದು ನಮ್ಮ ದೇಹಕ್ಕೆ ಭಾಳ ಹಿತ ಆಗ್ತದ ಅದಕ್ಕೆ ಹಿತ ಬುಕ್ ಮಿತ ಭುಕ್ ಋತು ಭುಕ್ ಯಹಾ ಭವತಿ ಸಹ ಆರುಕ್ಬವತಿ ಅಂತ ತಿಕೊಂಡು ಆಯುರ್ವೇದ್ದಾಗ ಹೇಳ್ಯಾರಾ ಅಂದ ಮ್ಯಾಲೆ ಇದು ಎಲ್ಲಾನು ನಾವು ಮಾಡಿ ತೋರಸ್ಬಕಲ್ಲ ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಬರಿ ಹೊರ್ಗಿಂದ ಫಾಸ್ಟ್ ಫುಡ್ ತಿನ್ ತಿನ್ ತಿನ್ ತಿಂದು ಡುಮ್ ಡುಮ್ ಡುಮ್ಮಾಗ ಕೂತು ಬುಟ್ಟವ್ರಿ ಹುಡುಗರು ಒಂದು ಎಕ್ಸಸೈಜಿಲ್ಲ ಒಂದು ಸುಡ್ಗಾಡಿಲ್ಲ ಏನಿಲ್ಲ ಬರಿ ರೋಗ ರೋಗ ರೋಗ ರೋಗ ಅದಕ್ಕೆ ರೊಕ್ಕ ಹಾಕೋದಾಗಿದ ಅದಕ್ಕೆ ಹಂಗೆ ಆಗೋದು ಬ್ಯಾಡ ನಮ್ಮ ಮಕ್ಕಳಿಗೆ ಒಂದು ಸಲ್ಪ ಏನ್ಪ ಕೆಲಸ ಹೆಚ್ಚಾಗ್ತದೆ ಆದ್ರೆ ಆತು ಅದು ಖುಷಿ ಇರ್ತದಲ್ಲ ನಮ್ಮಕ್ಳು ತಿಂತಾವಂದ್ರ ಮಾಡಿ ಹಾಕ್ತಿವಿ ಹೊಸಾದು ಏನರ ಅದಕ್ಕೆ ಈ ರೀತಿನ ಮಾಡ್ಕೋತ ಹೋಗೋಣ ಅಂತ ಯಾವತ್ತು ನೀವು ಹಂಗೆ ಮಾಡ್ರಿ ಮತ್ತು ಏನಪ್ಪ ಈಕಿ ಮನಿಗೆ ಬಂದೆ ಊಟಕ್ಕೆ ಬರೆ ಕಿಟಿ ಕಿಟಿ ಇದ್ನೆ ಹಚ್ಚಾಳಲ್ಲ ಎಂಥದ್ ತಿನ್ನು ಅಂಥದ್ ತಿನ್ನು ಅಂತೇಳಿ ಅಂತಿರೇನು ಮತ್ತೆ ಅನ್ರೀ ನಾಳೆ ನಿಮ್ಗ ಆರಾಮ್ ಇಲ್ಲದೇ ಇದ್ದಾಗ ನಾ ನೆನಪು ಆಗ್ತೆನೀ ಹೌದು ಅಂದಿದ್ದರೂ ನೋಡಿ ಇವರು ಅಂತೇಳಿ ಹೌದಲ್ಲ ಅದಕ್ಕೆ ಏನೇನು ಕಾಳಜಿ ಮಾಡ್ಯಾಡ ರಿ ಹೊರ್ಗಿಂದ ತಿನ್ನಬೇಕು ಯಾವಾಗ ಯಾವಾಗರು ಒಂದ್ಸಲಿ ತಿನ್ಬೇಕು ಅದು ಬಾಯಿ ಟೇಸ್ಟಿಗೆ ಏನು ಬೇಕು ಅದಷ್ಟೆ ಅದ ಮುಖ್ಯ ಆಹಾರ ಆತು ಅಂದ್ರ ನಮ್ಮ ಪ್ರಕೃತಿ ಕೆಡ್ಶ್ಕೊಂಡು ಕೂತ್ಬಿಡ್ತಿವಿ ಆಮೇಲೆ ನೋಡ್ರೀ ಹೆಲ್ತ್ ಇಸ್ ವೆಲ್ತ್ ಅಂತೇಳಿ ಬಾಯಲ್ಲಿ ಹೇ ಹೇಳ್ತೀವಿ ಓದ್ತೀವಿ ಎಲ್ಲ ಮಾಡ್ತೇವಿ ಮತ್ತು ಅದನ್ನನ ನಿಭಾಯ್ಸೊದು ಬೇಡ ಜೀವನ್ದಾಗ ನಿಭಾಯ್ಸ್ದಾಗ ಮಾತ್ರ ಅದು ಏನಾಗ್ತದೆ ಆರೋಗ್ಯ ಸರಿ ಉಳಿತದ ಆ ಹೆಲ್ತ್ ಈಸ್ ವೆಲ್ತ್ ಅನ್ಲಿಕ್ಕೆ ಯಾಕೆ ಹೇಳಿದರು ನಮ್ಮ ವೆಲ್ತ್ಗೆ ನಮ್ಮ ಸಂಪತ್ತು ಉಳಿತದಂತ ಇಲ್ಲಾಂದ್ರ ಮೆಡಿಕಲಿಗೆ ಹಾಕ್ಬಕು ಆಗ್ತದ ಬರೆ ಬರೆ ಬರೆ ಬರೆ ರೊಕ್ಕ ಡಾಕ್ಟ್ರ್ ಚೀಲಾನ ಕಿಶೆನ ತುಂಬಸ್ಬಕು ಆಗ್ತದ ನಾವು ಹೀಗಾಗೆ ಎಲ್ಲ ಓಣ್ಗಿಯ ಹತ್ತು ಹತ್ತು ಡಾಕ್ಟ್ರ್ ಹುಟ್ಬಿಟ್ಟಾರ ಈಗ ನಮ್ಮ ರೋಗ ಹೆಚ್ಚಾಗ್ಯಾವ ಅಂತ ತಿಕೊಂಡು ಅದಕ್ಕೆ ಆ ರೋಗ ಬರ್ಲಾರ್ದಂಗೆ ಮಾಡ್ಕೊಳೋಣ ಅಂತಾ ನಿರೋಗಿ ಆಗ್ಲಿಕ್ಕೆ ಕಲಿಯಬೇಕು ಆದಕ್ಕೆ ನಮ್ಮ ಊಟ ಭಾಳ ಫಸ್ಟ್ ಕ್ಲಾಸ್ ಇರ್ಬೇಕು ನಮ್ಮ ಭಾರತೀಯ ಊಟ ಏನದಲ್ಲಾ ವಿದೇಶಿಯರು ಮೆಚ್ಯಾರ ಯಾಕಂದ್ರ ಎಲ್ಲಾ ಥರ್ದ ವಿಟಮಿನ್ನೂ ನಾವು ಊಟ ಅದ್ರಾಗ ಅತ್ತ ಅದ್ರೊಳಗುನು ದಕ್ಷಿಣ ಭಾರತದ ಊಟ ಅಂತ್ರು ಭಾರಿ ಇಂಪ್ರೆಸ್ಸಿವ್ ಅದ ಎಲ್ಲರೂ ಮೆಚ್ಚತಾರೆ ಯಾಕೆ ಬಾಳೆ ಎಲೆ ಒಳಗೆ ಏನು ಊಟ ಮಾಡ್ತೇವಿ ಆಮೇಲೆ ಮತ್ತು ನಾವು ಒಂದ ಥರ ಉಣ್ಣಂಗಿಲ್ರಿ ದಿನ ನಮಗ್ ಬ್ಯಾರೆ ಬೇರೆ ಬೇರೆ ಹೊರೈಟಿ ಇರ್ತಾವ ಯಾಕಂದ್ರ ಒಂದಿವ್ಸ ಇಡ್ಲಿ ತಿಂತೇವೆ ಒಂದಿವ್ಸ ದ್ವಾಸಿ ತಿನ್ಸೇವೆ ಒಂದಿವಸ ಪೂರಿ ತಿಂತೇವಿ ಒಂದಿವಸ ಬ ರೊಟ್ಟಿ ಚಟ್ನಿ ತಿಂತೇವೆ ಒಂದಿವ್ಸ ಚಪಾತಿ ತಿಂತೆ ಹಿಂಗೆ ಬೌ ವಿಟ ವಿಧ ವಿಧವಾದಂಥ ಚಟ್ನಿ ವಿಧ ವಿಧವಾದಂಥ ಉಪ್ಪಿನಕಾಯಿ ಒದ್ರಾಗ ಲಿಂಬಿಹಣ್ಣು ಹುಣಸೆಹಣ್ಣು ಎಲ್ಲಾನು ಉಪಯೋಗ್ಸ್ತೇವೆ ನಾವು ಯಾವುದು ಇಂಥದ್ ಉಪ್ಯೋಗ್ಸಂಗಿಲ್ಲ ಅಂತಿಲ್ಲ ಪ್ರಕೃತಿ ಏನು ಕೊಟ್ಟಿರ್ತದ ಅದು ಎಲ್ಲಾನು ಬಸಳೀ ಸಾರು ತಿಂದಿರಿಲ್ಲೋ ಬಸಳಿ ಸಾರು ತಿನ್ನಬೇಕು ನಮ್ಮ ಬಾಯೊಳಗ ಹುಣ್ಣು ಏನು ಆಗಿರ್ತಾವಲ್ಲ ಅವ ಹೋಗ್ಬಿಡ್ತಾವ ಅದು ಭಾರಿ ರುಚಿಯಾಗಿರ್ತದೆ ಸೊ ಹಿಂಗಾಗಿ ಆಮೇಲೆ ಭ್ರಮ್ಮೀ ನಮ್ಮನಿನೂ ಮುಂದು ನೋಡ್ರಿ ಎಷ್ಟು ಭ್ರಮ್ಮಿ ಬೆಳದದ ಆ ಭ್ರಮ್ಮಿ ಚಟ್ನಿ ಮಾಡಿರ್ತೇನೆ ನಾನು ಆಮೇಲೆ ಆವಾಗ ಆವಾಗ ಇವ್ರಿಗೆ ಗೊತ್ತಿರ್ಲಾರ್ದಂಗ ಸಾರ್ನಾಗ ಗೀರ್ನಾಗ ಹಾಕ್ಬಿಟ್ಟಿರ್ತೇನಿ ಅದು ಮ ಎಲ್ಲ ದೇಹಕ್ಕೆ ಏನಾಗ್ತದ ಒಳ್ಳೆದು ಆಗ್ಬಿಡ್ತದ ಏನೇ ರೋಗ ಇದ್ದರೂನು ಹೋಗ್ಬಿಡ್ತಾವೆ ಸೊ ಅದಕ್ಕೆ ಈ ಥರದೂ ಅಡಿಗಿ ಮಾಡೋದು ನಮ್ಮ ಮದ್ಲಿಂದ ನಮ್ಮ ಅಜ್ಜಿನು ಹಿಂಗೆ ಮಾಡ್ತಿದ್ರು ನಮ್ಮ ತಾಯಿನು ಹಿಂಗೆ ಮಾಡ್ತಿದ್ದರು ನಾನು ಎಂಟು ವರ್ಷಕ್ನ ಅಡಿಗಿ ಮಾಡ್ಲಿಕ್ಕೆ ಕಲ್ತೇನ್ರಪ್ಪ ಯಾಕಂದ್ರ ನಮ್ಮನೆ ಒಳಗೆ ಯಾರು ಬ್ಯಾರವ್ರ ಇದ್ದಿದ್ದಿಲ್ಲ ನಮ್ಮ ತಾಯಿಗೆ ಅರಾಮು ಇರ್ತಿದ್ದಿಲ್ಲಾ ಸೊ ಎಂಟು ವರ್ಷಕ್ಕೆ ಹಿಂಗೆ ಕುತ್ಕೊಂಡಲ್ಲೆ ಆಕಿ ಎಲ್ಲ ಹೇಳ್ತಿದ್ಲು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹಿಂಗಾಯ್ ನಂಗೆ ಎಲ್ಲ ಅಡಿಗೀನು ಕಲ್ತು ಬಿಟ್ಟಿನಿ ಏ ಆಗಿ ಎಲ್ಲ ಈಗ ನೋಡ್ರಿ ಎಷ್ಟು ಮ ಯಾರು ಯಾರ್ಗ ಎಂತೆಂಥಾದ್ ಬೇಕು ಅಂತಂಥಾದ್ ಮಾಡ್ಲಿಕು ಪಾನಕ ನೋಡ್ರೀ ಎಷ್ಟು ವಿಧ್ವಾದಂಥ ಪಾನ್ಕವ ಮಯ್ನ್ಕಾಯಿ ಪಾನ್ಕ ಮಾಡಿರ್ತೇನೆ ಬಂದವರೆಲ್ಲಾ ಮೆಚ್ತಾರ ಅಯ್ಯಯ್ಯ ಒಂದು ಹೋಟೆಲ್ ತೆಗದ್ಬಿಡ್ರಿ ಅಜ್ಜಿ ಅಂತ ಹೇಳ್ತಾರೆ ನನಗೆಲ್ಲಿ ಹೋಟೆಲ್ ಆಗ್ತದ ಈ ವಯಸ್ನಾಗ ಕುಡುದು ಸಮ್ ಸಂತೃಪ್ತಿಯಾಗಿ ಹೋಗ್ರಿ ಅಂತ್ಹೇಳಿ ಅವ್ರಿಗೆ ಹೇಳಿ ಕಳ್ಸಿರ್ತೇನಿ ಸೊ ಹೀಗಾಗಿ ನಾನಾ ವಿಧದ ಪಾನ್ಕ ನಾನಾ ವಿಧದ ಉಪಿನ್ಕಾಯಿ ನಾನಾ ವಿಧದ ಚಟ್ನೀ ಏನು ಬೇಕು ಅದನ್ನ ಮಾಡ್ಕೊಂಡು ತಿನ್ಬೋದು ಸಾ ಹಪ್ಳ ಸಂಡ್ಗಿ ಮನ್ಯಾಗ ಮಾಡಬೇಕು ಅವೇನೋ ಸುಟ್ಟು ಸುಡುಗ ರಬ್ಬರ್ ಅಂತವ ಇರ್ತಾವ ಪಾಕಿಟ್ನ್ಯಾಗ ತೊಂಬರ್ತಾರ ಅದನ್ನ ಕರಿತಾರ ಅವ ಹಿಂಗೆ ಜಗ್ಬಕ ಅವ್ನ ಏನು ಉಪಯೋಗ ಅದು ರುಚಿನು ಕೂಡ ಇರಂಗಿಲ್ಪ ಅಂಥದ್ ತಗೊಂಡು ಏನು ಮಾಡ್ತಿರೀ ಅವ್ನ ತೊಗೊಬಾರ್ದು ಅವ್ನ ಅವು ಏನೇನು ಹಾಕಿರ್ತಾರೊ ಗೊತ್ತಿರುದಿಲ್ಲ ನಮ್ಮ ಕಣ್ಣ ಮುಂದ ಏನು ಅಡಿಗೆ ಆಗಿರ್ತದ ನೋಡ್ರೀ ಅದನ್ನ ನಂಬಿ ತಿನ್ಬೇಕು ನಮ್ಮ ಕಣ್ಣಿನ ಹಿಂದ ಅಥ್ವ ನಮ್ಮ ಹಿಂದೆ ಮಾಡಿದಂಥ ಆಹಾರ್ದೊಳಗೆ ಯಾವ್ಯಾವ ಪದಾರ್ಥ ಏನೇನು ಹಾಕಿರ್ತರೆ ಹೆಂಗೆ ಹಾಕಿರ್ತರೆ ಆಮೇಲೆ ಅವರು ಮಾಡೋರು ಹೆಂಗೆ ಇರ್ತರೆ ಸ್ವಚ್ಛ ಇರ್ತಾರೊ ಇಲ್ಲೋ ರೋಗಿಗಳಿರ್ತಾರೊ ಇದು ಏನು ಗೊತ್ತಿರುದಿಲ್ಲ ನಮ್ಗ ನೋಡ್ರಿ ಈಗ ನಮ್ನ್ಯಾಗ ಏನ್ರಾ ಅರಾಮಿಲ್ಲ ಅಂದ್ಕುಳೆ ನಂಗೆ ನೆಗಡಿ ಆಗೈತ ದೂರ ಇರ್ರಿ ನಾ ಬರುದಿಲ್ಲ ನೀವು ಮಾಡ್ಕೊಳ್ರಿ ಅಂತ ಹೇಳ್ತೀವಿ ಇಲ್ಲವೋ ಅಂದ್ರ ಎಲ್ಲಾರಿಗೂ ಸಂಪರ್ಕ ಬರ್ಲಾರ್ದಂಗ ನೋಡ್ಕೊತೀವಿ ಸೋ ಆ ಮಾಡುವಂಥ ಅದಕ್ಕಾ ಕನ್ನಡ್ದೊಳಗ ಅಡಿಗಿ ಅಡಿಗಿ ಮನಿ ಅನ್ನೋದಂದ್ರ ಅರ್ಥ ಗೊತ್ತದೇನ ನಿಮಗೆ ಅಡಗಿ ಅಡಿಗಿ ಕುದ್ದು ಅಡಿಕೊಂಡು ಕೂತ್ಕೊಂಡು ಮಾಡೋದು ಅಂತ ಅರ್ಥ ಅದು ಅದಕ್ಕೆ ಅಡಿಗೆ ಅಂತೇಳಿ ಬಂದದ್ದ ಎಲ್ಲಿ ಬೇಕು ಅಲ್ಲಿ ರೋಡ್ನಾಗ ಅಡಿಗೆ ಮಾಡದೇ ರೋಡ್ನಾಗ ತಿಂದೇ ಅಲ್ಲದ ಪದ್ಧತಿ ಹಂಗೆ ಮಾಡೂಬಾರದು ಅದಕ್ಕೆ ಅದೂ ಊಟ ಅಂದ್ರ ಒಂದು ಯಜ್ಞಿದು ಆ ಯಜ್ಞ ಯಜ್ಞ ಅಂದ್ರ ಒಂದು ಪೂಜೆ ಅದು ಆ ಯಜ್ಞದ ಮುಂದ ಕೂತೇವೀ ಯಜ್ಞ ಮಾಡ್ಲಿಕ್ಕೆ ಹತ್ತೀವಿ ಯಜ್ಞದ ಸಂಪೂರ್ಣ ಆದ್ಮೇಲೆ ಅದನ್ನ ಸ್ವಾಹ ಮಾಡ್ಕೊಂಡನ ನಾವು ಹೊರಗೆ ಹೋಗ್ಬೇಕು ಅಂದಾಗ ನಮ್ಗ ಹೊರಗೆ ಏನು ತಿನ್ಬೇಕು ಅನ್ಸಂಗೆ ಇಲ್ಲ ಮತ್ತೆ ಮನಿಗೆ ಬಂದ ಆರಾಮು ಮತ್ತೆ ತಿನ್ಬೋದು ಇಲ್ಲ ನಮ್ಗ ಬೇಕಂದಾಗ ಅತಿ ಭಾಳ ಟೈಮು ಡಿಲೆ ಇದು ಅದ ಅಂದ್ರ ವ್ಯತ್ಯಾಸ ಅದ ಅಂದ್ರ ನಡು ಒಂದು ಡಬ್ಬಿ ವಯ್ಬೋದು ಮನೆಯಿಂದ ನೋಡ್ರಿ ಈಗ ನನ್ನ ಮಗ ಹೋದ ಲಾ ಇದಕ್ಕೆ ತನ್ನ ಆಫೀಸ್ಸಿಗೆ ಡಬ್ಬಿ ಒಯ್ದ ಅವ ಈಗ ಪಡ್ಡು ಮಾಡಿದ್ದೆ ಬಿಸಿ ಬಿಸಿ ಪಡ್ಡು ಹಾಕಿ ಕಳ್ಸಿದೆ ಒಂದು ಒಂದು ಒಬ್ಬಿ ತಿಂದ ಒಂದು ಒಬ್ಬಿಗ ತಗೊಂಡು ಹೋದ ಸೊ ಹಿಂಗ ಡಬ್ಬಿ ತಗೊಂಡು ಹೋಬೇಕೆ ವಿನಃ ಯಾವಾಗೋ ರುಚಿ ಎಲ್ಲ ನಾಲ್ಕು ಮಂದೆ ಕೂತಾರಪ್ಪ ಏನು ತಿಂದೀರಿ ಸಣ್ಣ ವಯಸ್ಸು ಬಾಯಿ ರುಚಿ ಇರ್ತದ ಯಾವಗರು ಒಂದ್ಸಲ ತಿನ್ಬೌದು ಆದ್ರ ಅದ್ರ ಮ್ಯಾಲೇ ಡಿಪೆಂಡ್ ಆಗ್ಬ್ಯಾಡ್ರೀ ದಯವಿಟ್ಟು ಏನು ಟೈಮ್ ಆತ ನಿಂಬದ್ ಅಯ್ಯಯ್ಯ ಹೌದು ಹೌದು ಹೌದು ಟೈಮ್ ಆತು ಬರ್ರೀ ಬರ್ರೀ ಹೋಗಿ ಬರ್ರೀ ಮತ್ತೊಂಬರ್ರೀ ಯಾವಾಗರ